ಸರ್ ಇದು ಟ್ರಾವೆಲ್ ಏಜೆನ್ಸಿ ಅಲ್ಲವಾ ಹಾಂ ನಾವು ನಮ್ಮ ನಾವು ಶ್ರೀರಂಗಪಟ್ಣದ ಹತ್ರ ದರಸ್ಗುಪ್ಪೆ ಅನ್ನೋ ಊರಲ್ಲಿರೋದು ನಮ್ಮ ಊರಿಂದ ನಾವು ಒಂದು ಐದಾರು ಜನ ಮ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಹಂಗಾಗಿ ನಮಗೆ ಒಂದು ಇನೋವಾ ಕಾರ್ ಬೇಕಾಗಿತ್ತು ಇನ್ನು ನೀವು ಏನು ಚಾರ್ಜ್ ಮಾಡ್ತೀರಾ ನಮ್ಗೆ ಇನೋವಾ ಕಾರು ಸರಿ ಯಾಕೇಂದರೆ ನಾವು ಒಂದು ಆರು ಜನ ಇದ್ದೀವಿ ಇಬ್ಬರು ಮಕ್ಳಿದಾರೆ ಹಂಗಾಗ್ ಏಳು ಸೀಟ್ ಇರೋ ಇನೋವಾ ಕಾರ್ ಆದರೆ ಕರೆಕ್ಟ್ ಆಗುತ್ತೆ ನಮಗೆ ಅಂತ ಸರ್ ನೀವು ಎಯ್ಟೀನ್ ರುಪೀಸಿಗೆ ಮಾಡ್ಕೊಡ್ತೀರ ಅಂತ ಹೇಳುದ್ರೂ

ಇಲ್ಲ ಸರ್ ಪರ್ವಾಗಿಲ್ಲ ನೀವು ಹ್ಞೂ ಏನಿಲ್ಲ ಸರ್ ನಾವು ಅವಾಗವಾಗ ಟ್ರಾವೆಲ್ ಟ್ರಿಪ್ ಹೋಗ್ತನೇ ಇರ್ತೀವಿ ಫ್ಯಾಮಿಲಿ ಲೇಡೀಸ್ ಎಲ್ಲ ಸೇರಿಕೊಂಡು ನಿಮ್ಮ ಟ್ರಾವೆಲ್ಸಿಗೇ ಬರ್ತೀವಿ ನೆಕ್ಸ್ಟಿಂದ ನೀವು ಯಾವ ರೀತಿ ಸೇಫ್ ಆಗಿ ಕರ್ಕೊಂಡು ಹೋಗ್ತಿರಾ ಮತ್ತು ನಮಗೆ ಅಫರ್ಡೆಬಲ್ ಪ್ರೈಸ್ ಏನಿದೆ ಅದು ನೋಡಿಕೊಂಡು ನಿಮ್ಮ ಟ್ರಾವೆಲ್ಲಿಗೇ ಬುಕ್ ಮಾಡ್ತೀವಿ ನೋಡಿ ಟ್ವೆಂಟಿ ರುಪೀಸ್ ಮಾಡಿಕೊಂಡು ನಮಗೆ ಬೆಳಿಗ್ಗೆ ಒಂದು ಐದೂವರೆಗೆ

ಹಂಗಾದ್ರೆ ನಾವು ಡ್ರೈವರಿಗೆ ಏನು ಬಾಟಾ ಏನೂ ಕೊಡೋಂಗ್ ಇರೋದಿಲ್ವಾ

ಹಾಂ ಹಂಗಾದ್ರೆ ಇಪ್ಪತ್ತೊಂದು ರೂಪಾಯಿಗೆ ಒಂದು ಕಿಲೋಮೀಟ್ರು ಮಾಡ್ಕೊಳ್ಳಿ ಅಕ್ಕಪಕ್ಕ ನಾವು ಏನಾದರೂ ಪ್ಲೇಸ್ ನೋಡಬೇಕು ಅಂದರೆ ಅಲ್ಲೇ ನಿಮಗೆ ತಿಳಿಸ್ತೀವಿ ಡ್ರೈವರ್ಗೆ ಹೇಳ್ಬಿಟ್ಟು ಕರ್ಕೊಂಡು ಹೋಗಕ್ ಹೇಳಿ

ಹಾಂ ಸರಿ ಸರ್ ಆಯಿತು ಆದರೆ ನಿಮ್ಮ ಡ್ರೈವರನ್ನ ರ್ಯಾಷ್ ಡ್ರೈವರ್ ಕಳಿಸ್ಬೇಡಿ ಜೋಪಾನವಾಗಿ ನಿಧಾನ್ವಾಗಿ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರೋಂಥವ್ರನ್ನ ಕಳಿಸ್ಕೊಡಿ ಮತ್ತು ನೀವು ಕಳ್ಸೋಂಥ ಕಾರಲ್ಲಿ ಫೆಸಿಲಿಟಿ ಏ ಸಿ ಎಲ್ಲ ಚೆನ್ನಾಗಿರಲಿ ಹಾಂ ಓಕೆ ಸರ್ ಆಯಿತು ತ್ಯಾಂಕ್ ಯು ನಮಗೆ ಬೆಳಿಗ್ಗೆ ಐದೂವರೆಗೆ ಕಳಿಸ್ಕೊಡಿ ವೈಕಲನ್ನ ದರಸ್ಗುಪ್ಪೆಗೆ ಈಶ್ವರ ಟೆಂಪಲ್ ಹತ್ರ ಬಂದು ಬಂದ್ಬಿಟ್ಟು ಫೋನ್ ಮಾಡಿದ್ರೆ ನಾವು ಅವ್ರಿಗೆ ಅಡ್ರೆಸ್ ಕೇಳ್ತೀವಿ ದರಸ್ಗುಪ್ಪೆ ಈಶ್ವರ ಟೆಂಪಲ್ಲು ಕಾಲುವೆ ಪಕ್ಕ ಹಾಂ

ಓಕೆ ಸರ್ ಆಯಿತು ನಾನು ನಿಮಗೆ ಇದನ್ನು ನಂಬರನ್ನ ಅವ್ರಿಗೆ ಡ್ರೈವರದ್ದು ಕಳಿಸ್ಕೊಡಿ ವ ಇದರಲ್ಲಿ ನಿಮ್ಮದು ಚಾರ್ಜ್ ಏನಿದೆ ಅಡ್ವಾನ್ಸನ್ನ ಫೋನ್ಪೇಲಿ ಕಳ್ಸ್ಕೊಡ್ತೀನಿ ನಮಗೆ ನಿಮ್ಮದು ಆಫ ಅಡ್ವಾನ್ಸ್ ಬಂದಮೇಲೆ ನಂಬರ್ ಕಳಿಸ್ಕೊಡಿ ತ್ಯಾಂಕ್ ಯು